ನನಗೆ ಆಸಕ್ತಿ ಮೂಡಿಸಿ ಮೂಡಿಸಿದ ಪ್ರಸ್ತುತ ಸುದ್ದಿ ಸಂಗೀತ ಏನೆಂದರೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ರುಚಿ ಇದೆ ತುಂಬ ಆಕರ್ಷಕವಾಗಿದೆ ನನ್ಗೆ ತುಂಬ ಆಸಕ್ತಿಯನ್ನು ಬಯಸಲು ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನಂತ ನಂಗೆ ನಿಜ ಗೊತ್ತಿರಲಿಲ್ಲ ಹಾಗೆ ಹೋಗ್ತಾ ಹೋಗ್ತಾ ಹೋದಾಗೆ ನಂಗೆ ಗೊತ್ತಾಯಿತು ಸ್ಟಾಕ್ ಮಾರ್ಕೆಟ್ ಅಂದರೆ ಜಗತ್ತಿನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಅಂತನೇ ಇದೆ ನಮ್ಮ ಭಾರತ ಜನರಿಗೆ ಬರೀ ಮೂರು ಪರ್ಸೆಂಟ್ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ ನಾಲೆಜ್ ಇದೆ ಸೊ ಇದು ನಾಲೆಜ್ ತುಂಬ ಜನ್ರಿಗೆ ಗೊತ್ತಾಗಬೇಕು ನನಗೂ ಸಹ ಗೊತ್ತಿರಲಿಲ್ಲ ನನಗೂ ಗೊತ್ತಾಗಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸೊ ಹೀಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಮಾಡುತ್ತಿದ್ದರೆ ಇಂಡಿಯಾ ತುಂಬ ಬೇಗ ಗ್ರೋ ಆಗುತ್ತೆ ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಿದರೆ ನಮ್ಮ ಇಂಡಿಯನ್ ಕಂಪನಿ ಸಹ ಗ್ರೋ ಆಗುತ್ತೆ ಅದು ಗ್ರೋ ಆದರೆ ವಲ್ಡಲ್ಲಿ ಇನ್ನೂ ನಮ್ಮದು ಎಕನಾಮಿಕ್ ಲೆವಲ್ ಇನ್ನೂ ಸ್ವಲ್ಪ ಹೈ ಆಗುತ್ತೆ ಈಗ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಮುಂದೆ ಮೂರನೇ ಸ್ಥಾನಕ್ಕೆ ಬರ್ತೀವಿ ಹಂಗೆ ಸುಪ್ಪರ್ ಪವರ್ ಆಗಲೂಬಹ್ದು ಸ್ ಬರೀ ಸ್ಟಾಕ್ ಮಾರ್ಕೆಟಿಂದನೂ ನಾವು ಗೌರ್ಮೆಂಟಿಗೆ ತುಂಬ ಸಪೋರ್ಟನ್ನು ಮಾಡಬಹ್ದು ಇಂಡಿಯನ್ ಕಂಪ್ನಿಗೆ ತುಂಬ ಸಪೋರ್ಟ್ ಮಾಡಬಹ್ದು ಅದರಲ್ಲೂ ನಮಗೂ ರಿಟರ್ನ್ಸೂ ಸಿಗುತ್ತೆ ನಾವು ಸಪೋರ್ಟ್ ಅಷ್ಟೇ ಅಲ್ಲ ನಾವು ದುಡ್ಡು ಹಾಕಿದ್ರೆ ಅದೇ ರಿಟರ್ನ್ಸು ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತು ನೂರು ರೂಪಾಯಿ ಹಾಕಿದರೆ ಇನ್ನು ಹತ್ತು ವರ್ಷ ಬಿಟ್ಟು ಅದು ಒಂದು ಸಾವಿರ ರೂಪಾಯಿ ಆಗುತ್ತೆ ನಾವು ನೂರು ರೂಪಾಯಿ ಸ್ಟಾಕಲ್ಲಿ ಒಂದು ಸಾವಿರ ಮಾಡಿದರೆ ಅಲ್ಲಿ ಒಂದರಿಂದ ಹತ್ತು ಕೋಟಿ ಬಂದೇ ಬರತ್ತೆ ಅರಾಮಾಗಿ ಬರುತ್ತೆ ಅದನ್ನು ಹೇಳ್ತಾ ಬಯಸು